ಯಂಕಲ್ನ ನಮ್ಮ ಸಂಸ್ಕೃತಿಯ ನಮ್ಮ ಅಂದರೆ ನಮ್ಮ ಜಾತಿ ಕಸುಬಂದರೆ ನಾವು ಕ್ಷೌರಿಕರು ಈಗ ಕ್ಷೌರಿಕ ವೃತ್ತಿಯನ್ನು ಯ ತುಂಬ ಕಡೆಯಲ್ಲಿ ಮಾಡುದನ್ನು ಕಡಿಮೆ ಮಾಡಿದ್ದಾರೆ ಅಂದರೆ ಈಗ ಎಲ್ಲ ಕಲಿತು ಫಾರಿನ್ ಅಂದರೆ ಬೇರೆ ದೇಶಕ್ಕೆಲ್ಲ ಹೋಗ್ತಾರೆ ಇದು ಯಾರೂ ಮಾಡಲಿಕ್ಕೆ ಹೋಗುವುದಿಲ್ಲ ಹಾಗೆಯೇ ನಮ್ಮ ಜಾತಿ ಕಸುಬಂತ ಇದು ಉಂಟು ಅದೇ ಇನ್ನು ನಮ್ಮ ಇದು ಜಾತಿ ಸಂಘದಲ್ಲೆಲ್ಲ ಒಟ್ಟಾಗಿ ಎಲ್ಲ ಹೇಳ್ತಾರೆ ಇದೇ ಕಸುಬು ಯಾರೂ ಬಿಡಬಾರ್ದು ಅದರಲ್ಲೇ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ಆದರೆ ಈಗ ಎಲ್ಲರೂ ಕಲಿತು ಇಂಜಿನಿಯರು ಡಾಕ್ಟ್ರು ಅದೆಲ್ಲ ಆಗ್ತಾರೆ ಮತ್ತು ಈಗ ನಮ್ಮ ಜಾತಿಯಲ್ಲಿ ಊರಿನ ಕೆಲಸ ಎಲ್ಲ ಮಾಡುವುದುಂಟು ಈ ಕೋಲದ್ದು ಮತ್ತು ಈ ಮದುವೆ ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಎಲ್ಲ ಕೆಲಸ ಮಾಡ್ತಾರೆ ಚಾಕರಿ ಅವರಿಗೆ ಕೂಡ ಈಗೆಲ್ಲ ಕಲಿತವರು ಯಾರೂ ಹೋಗಲಿಕ್ಕೆ ಕೇಳುದಿಲ್ಲ ಮತ್ತು ಅವರು ಕೆಲವು ಸ್ವಂತ ಉದ್ಯೋಗ ಬೇರೆ ಮಾಡ್ತಾರೆ ಇದೆಲ್ಲ ಮಾಡ್ಲಿಕ್ಕೆ ಹೋಗುವುದಿಲ್ಲ ಹಾಗೆ ಬೇರೆಯವ ಬೇರೆ ಜಾತಿಯವರು ಕೆಲವರು ಇದನ್ನು ಇಷ್ಟಪಟ್ಟು ಅವರು ಮಾಡ್ತಾರೆ ಹಾಗೆ ನಮ್ಮ ಜಾತಿಯವರು ಅದನ್ನು ಮತ್ತೆ ಮಾಡಲಿಕ್ಕೆ ಹೋಗುದಿಲ್ಲ ಹೀಗೆ ಹೀಗೆ ಮಾಡಿದರೆ ನಮ್ಮ ಜಾತಿ ಕಸುಬು ಅಂದರೆ ಯಾವ್ದು ಇರ್ತದೆ ಅದು ನಶಿಸಿ ಹೋಗುತ್ತದೆ ಮತ್ತು ನಮ್ಮ ಊರಿನಲ್ಲಿಯೇ ಬೇರೆಯವ್ರು ಬಂದು ಕೆಲಸ ಮಾಡಲಿಕ್ಕೆಲ್ಲ ಶುರು ಮಾಡ್ತಾರೆ ನಾವು ಊರಿನವರೇ ಆ ಕೆಲಸವನ್ನು ಮಾಡುವುದಿಲ್ಲ ನಾವು ಕಲಿತೆಲ್ಲ ಬೇರೆ ಊರಿಗೆ ಹೋಗ್ತೇವೆ ಹೀಗೆ ನಮ್ಮ ಸಮುದಾಯ ಸಂಘದಲ್ಲೆಲ್ಲ ಹೇಳ್ತಾರೆ ನಮ್ಮ ಕಸುಬನ್ನು ನಾವು ಬಿಟ್ಟು ಬೇರೆ ಇದಕ್ಕೆ ಹೋಗಬಾರ್ದು ನಮ್ಮ ಜಾತಿ ಕಸುಬು ಯಾವುದುಂಟು ಅದನ್ನೇ ನಾವು ಮಾಡಿಕೊಂಡು ಹೋಗಬೇಕು ನಮ್ಮ ಸಂಘ ಸಂಘ ಸಂಘದಲ್ಲೆಲ್ಲ ಹೇಳ್ತಾರೆ ನಾವು ಹಾಗೆ ಮಾಡಿದ್ರೆ ಒಗ್ಗಟ್ಟಾಗಿರ್ತೇವೆ ಇಲ್ಲದಿದ್ದರೆ ನಮ್ಮದು ಜಾತಿಯೆಲ್ಲ ನಶಿಸಿ ಹೋಗುತ್ತದೆ ನಮ್ಮದು ಪರ್ಯಾಳ ಸಂಘ ಎಲ್ಲ ಮಾಡಿದ್ದಾರೆ ಇವಾಗ ಅದರಲ್ಲೆಲ್ಲ ಹೇಳ್ತಾರೆ ಅವರು ನಮ್ಮ ಜಾತಿ ನಾವೊಂದು ಸಂಘ ಇದು ಆಗಬೇಕು ನಮ್ಮದು ಒಕ್ಕೂಟ ಉಂಟು ಅದು ನಾವು ನಮ್ಮ ಜಾತಿ ಕಸಬು ಬಿಡಬಾರ್ದು ಮತ್ತು ಇದು ಒಂದು ಚಾಕರಿ ಮತ್ತು ಕೋಲದ್ದು ಕೆಲಸ ಎಲ್ಲ ಕೆಲವರು ಮಾಡ್ಕೊಂಡು ಇರ್ತಾರೆ ಇವಾಗ ಕೂಡ ಹಾಗೆ ನಮ್ಮ ಜಾತಿ ಕಸುಬು ಯಾವುದುಂಟು ಅದನ್ನು ಬಿಡಬಾರ್ದು ನಾವು ಎಷ್ಟು ಓದಿದರೆ ಕೂಡ ನಮ್ಮದು ಜಾತಿ ಕಸುಬು ಯಾವುದುಂಟು ಅದನ್ನೊಂದು ಮರಿಬಾರದು ಅದನ್ನು ಕೂಡ ಒಟ್ಟಿಗೆ ಮಾಡ್ಕೊಂಡು ಬೇಕು ಮತ್ತು ಓದಿದರೆ ಕೂಡ ಅದನ್ನು ಕೂಡ ಮಾಡ್ಬೌದು ಇದನ್ನು ಕೂಡ ಮಾಡ್ಬೌದು